ಮೊಬೈಲಲ್ಲಿ ಆಗ್ತಿರುವಂಥ ಅನಾಹುತಗಳ ಬಗ್ಗೆ ಮತ್ತೆ ಕೆಟ್ಟ ಕೆಟ್ಟ ಕೆಟ್ಟದ್ರ ಬಗ್ಗೆ ನಾನು ಮಾತಾಡ್ತೀನಿ ಮೊದಲೆಲ್ಲ ಮಕ್ಳುಗಳೆಲ್ಲ ಆಟ ಆಡ್ತಿದ್ದರು ಅಕ್ಕ ಪಕ್ಕ ಮನೆಗಳ ಜೊತೆ ಮನೆಗಳ ಜ ಮನೆ ಮಕ್ಳುಗಳು ಜೊತೆ ಆಟ ಆಡ್ಕೊಂಡು ಕುಂಟೆಬಿಲ್ಲೆ ಆಟ ಲಗೋರಿ ಆಟ ಕಣ್ಣಮುಚ್ಚಾಲೆ ಆಟ ಮತ್ತೆ ಹಿಂಗೆ ಹಲವಾರು ಆಟಗಳು ಪುಟ್ಬಾಲು ಅವೆ ಹಲವಾರು ಆಟಗಳನ್ನ ಆಡ್ಕೊಂಡು ಮಕ್ಕಳಲ್ಲಿ ಒಂದು ಪ್ರೀತಿ ಅನ್ಯೋನ್ಯತೆ ಇತ್ತು ಆದರೆ ಇವಾಗ ಮೊಬೈಲ್ ಬಂದು ಆಟಗಳು ಆಟ ಯಾವ ಹಾ ಯಾವ ಯಾವ್ಯಾವ ಆಟಗಳಿವೆ ಅಂತಲೇ ಮಕ್ಳುಗಳಿಗೆ ಗೊತ್ತಿಲ್ಲ ಕುಂಟೆಬಿಲ್ಲೆ ಆಟ ಅಂತ ಅಂದರೆ ಏನಂತಾರೆ ಕಬಡ್ಡಿ ಆಟ ಅಂದರೆ ಏನು ಅಂತಾರೆ ಆಟಗಳು ಬಗ್ಗೆಯೇ ಇವಾಗ ಮಕ್ಳುಗಳಿಗೆ ಗೊತ್ತಿಲ್ಲ ಮೊಬೈಲ್ ಕೈಯ್ಯಲ್ಲಿ ಹಿಡ್ಕೊಂಡ್ರೆ ಸಾಕು ಮಕ್ಳುಗಳಿಗೆ ಊಟ ಬೇಡ ನಿದ್ದೆ ಬೇಡ ಏನು ಬೇಡ ಮೊಬೈಲಲ್ಲಿ ಮೊಬೈಲ್ ಬಂದೂ ಮಕ್ಳುಗಳಿಗೆ ಎಷ್ಟು ಕೆಟ್ಟ ಪರಿಣಾಮ ಬೀರಿದೆ ಅಂದರೆ ತುಂಬ ಕೆಟ್ಟ ಪರಿಣಾಮಗಳನ್ನ ಬೀರೈ ಬೀರೈತೆ ಮೊಬೈಲು ಮೊಬೈಲ್ ಮೊಬೈಲ್ ಮೊಬೈಲ್ ಕೆಲವು ಮಕ್ಳುಗಳಿಗೆ ಮೊಬೈಲ್ ಇಲ್ಲ ಅಂದರೇನೆ ಊಟ ಮಾಡೋದಿಲ್ಲ ಮೊಬೈಲ್ ಇಟ್ಟರೇನೆ ಊಟ ಮಾಡೋದು ಮತ್ತು ಮೊಬೈಲ್ ಬಂದೂ ಕೆ ಬರೀ ಕೆಟ್ಟದ್ದೂ ಒಳ್ಳೆಯದ್ದು ಎಲ್ಲ ಇರುತ್ತೆ ಆದರೆ ಇವ ಈಗಿನ ಕಾಲದಲ್ಲಿ ಒಳ್ಳೆಯದನ್ನ ಬಿಟ್ಬಿಟ್ಟಿದ್ದಾರೆ ಬರೀ ಕೆಟ್ಟದ್ದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಮಕ್ಳಿಗೆ ಡ್ಯಾನ್ಸ್ಗಳು ನೋಡೋದು ಕೆಟ್ಟ ಕೆಟ್ಟ ಡ್ಯಾನ್ಸ್ಗಳು ನೋಡೋದು ಕೆಟ್ಟ ಕೆಟ್ಟ ಸಿನಮಗಳು ನೋಡೋದು ಕೆಟ್ಟದಾಗಿ ಒಂದೂ ಏನೆಲ್ಲ ಇರುತ್ತೋ ಅದನ್ನು ಅವರೂ ಮಕ್ಳುಗಳು ನೋಡೋಕೆ ಇಷ್ಟ ಪಡ್ತಾವ್ರೆ ಮತ್ತೆ ಮೊಬೈಲಿಂದ ತುಂಬ ಅನಾಹುತಗಳು ಆಯ್ತವೆ ಮೊಬೈಲ್ಗೆ ಮೊಬೈಲು ಹೆಚ್ಚಾಗಿ ಮೊಬೈಲ್ ನೋಡಿ ನೋಡಿ ನೋಡಿ ಮಕ್ಳುಗಳು ಕಣ್ಣುಗಳು ಹಾಳಾಗ್ತಾಯಿವೆ ಮಕ್ಳುಗಳು ಈಗ ಓದು ಮ ಓದ್ಬಿಟ್ಟು ಸ್ಕೂಲಲ್ಲಿ ಏನೆಲ್ಲ ಹೋಮ್ವರ್ಕ್ಗಳು ಕೊಟ್ಟಿರ್ತಾರೋ ಅದನ್ನೆಲ್ಲ ಓದ್ತಾರೆ ಓದ್ಬಿಟ್ಟು ಮೊಬೈಲ್ ಹಿಡ್ಕೊಳ್ತಾರೆ ಓದೋದು ಅರ್ಧ ಗಂಟೆ ಆದ್ರೆ ಮೊಬೈಲ್ ಹಿಡ್ಕೊಳ್ಳೋದು ಎರಡು ಗಂಟೆ ಮೂಡು ಗಂಟೆ ಟೈಮು ಬರೀ ಮೊಬೈಲ್ ಹಿಡ್ಕೊಳ್ತಾರೆ ಮೊಬೈಲ್ ಹಿಡ್ಕೊಂಡಾಗ ಹಾ ಓದಿರೋದಿನನೂ ಮೆಲ್ಲ ಮರೆತೋಗುತ್ತೆ ಮೊಬೈಲಲ್ಲಿ ನಾವು ಆ ಗೇಮ್ಗಳು ಹಾಗೋ ಹೀಗೋ ಹಾಡುವಾಗ ಓದಿರುವಂಥ ಒಂದು ಜ್ಞಾನವೂ ಹೊರ್ಟೋಗುತ್ತೆ ಆ ಥರ ಒಂದು ಕೆಟ್ಟ ಪರಿಣಾಮ ಬೀರ್ತಾಯಿದೆ ಮತ್ತೆ ಮೊಬೈಲ್ ಬಂದು ಬಂದಮೇಲೆ ಮೊಬೈಲು ಮೊಬೈಲಲ್ಲಿ ತುಂಬ ಹಲವಾರು ಒಂದೂ ಹಲವಾರು ಮೊಬೈಲ್ಗಳು ಒಂದು ಮೊಬ್ ಹಲವಾರು ಮೊಬೈಲ್ ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಪ್ರಾರಂಭವಾಗಿವೆ ಆದರೆ ಒಂದೊಂದು ಮೊಬೈಲ್ಗಳು ಬಂದು ಚಾರ್ಜಿಂಗ್ ಹಾಕಿ ಮ ಇರುವಾಗಲೇನೇ ಮೊಬೈಲ್ಗಳು ಬ್ಲ್ಯಾಸ್ಟ್ ಆಗುತ್ತೆ ಮತ್ತೆ ಮಾತಾಡ್ತರೆ ಮೊಬೈಲ್ ಚಾರ್ಜಿಂಗ್ ಹಾಕ್ಬಿಟ್ಟು ಮಾತಾಡುವಾಗ ಎಷ್ಟೋ ಬ ಮೊಬೈಲ್ಗಳು ಬ್ಲ್ಯಾಸ್ಟ್ ಆಗಿ ಮಕ್ಳುಗಳಿಗೆ ಹಾ ಎಲ್ಲ ಮುಖ ಎಲ್ಲ ಸುಟ್ಟು ಗಾಯಗಳಾಗಿದೆ ಮತ್ತೆ ಮೊಬೈಲ್ ನೋಡಿ ನೋಡಿಬಿಟ್ಟು ಹಾಗೆಯೇ ಮೊಬೈಲು ಕೆಳಗಡೆ ತಲೆ ಹತ್ತಿರ ಇಟ್ಟು ಮಲ್ಕೊಳ್ಳುವಾಗ ಅದು ಮೊಬೈಲ್ ಬ್ಲ್ಯಾಸ್ಟ್ ಆಗಿ ಮೊಬೈಲ್ ಬ್ಲ್ಯಾಸ್ಟ್ ಆಗಿ ಮಕ್ಳುಗಳು ಎಷ್ಟೋ ಜನ ಮಕ್ಳುಗಳು ಸತ್ತಿದ್ದಾರೆ ಮೊಬೈಲಿಂದ ತುಂಬ ಕೆಟ್ಟ ಪರಿಣಾಮಗಳನ್ನೂ ಬೀರ್ತಿದೆ ಮತ್ತೆ ಮಕ್ಳುಗಳು ಕಣ್ಗಳು ಆರು ವರ್ಷಕ್ಕೆ ಐದು ವರ್ಷ ಮೂರು ವರ್ಷ ಮಕ್ಳುಗಳು ಮೊಬೈಲ್ ನೋಡಿ ನೋಡಿ ನೋಡಿ ಕಣ್ಣಿನ ದೃಷ್ಟಿಗಳನ್ನೇ ಮಕ್ಳುಗಳು ಕಳ್ಕೊಳ್ತಿದ್ದಾರೆ ಮ ತಂದೆ ತಾಯಿಗಳು ಮಾತನ್ನು ಕೇಳುವಷ್ಟು ಮಕ್ಳಿಗೆ ಪೇಸನ್ಸ್ ಇರೋದಿಲ್ಲ ಸ್ಕೂಲಿಂದ ಬಂದು ಮೊಬೈಲ್ ಬೇಕು ಮೊಬೈಲ್ ಬೇಕು ಮೊಬೈಲ್ ಇಲ್ಲ ಅಂದರೆ ಅವ್ರಿಗೆ ಊಟ ಇಲ್ಲ ನಿದ್ದೆ ಇಲ್ಲ ಏನಿಲ್ಲ ಮೊಬೈಲಿಂದ ನಿದ್ದೆ ಹಾಳಾಗ್ತಿದೆ ಮೊಬೈಲಿಂದ ಅವ್ರ ಆರೋಗ್ಯ ಹಾಳಾಗ್ತಿದೆ ಮೊಬೈಲಿಂದ ಅವ್ರು ಒಂದು ಕಣ್ಣಿನ ಒಂದೂ ಅಪ್ಪ ಅಮ್ಮನ ಪ್ರೀತಿಗಳನ್ನ ಕಳ್ಕೊಳ್ತಿದ್ದಾರೆ ಮೊಬೈಲ್ ಇದೆ ಅಪ್ಪ ಅಮ್ಮನೂ ಬೇಡ ಅಪ್ಪ ಅಮ್ಮ ಮಾತೂ ಬೇಡ ಯಾವುದೂ ಬೇಡ ಅಪ್ಪ ಅಮ್ಮನ ಪ್ರೀತಿಯೂ ಬೇಡ ಯಾರ ಪ್ರೀತಿಯೂ ಬೇಡ ಆ ಥರ ಮಕ್ಳುಗಳು ಬೆಳೀತಿದ್ರೆ ಮೊಬೈಲಿಂದ ಒಂದೂ ಒಂದು ದೊಡ್ಡ ಒಂದು ಕೆಟ್ಟ ಪರಿಣಾಮ ಬೀರ್ತಿದೆ ಅಂದರೆ ಅಷ್ಟು ಇಷ್ಟು ಪರಿಣಾಮ ಬೀರ್ತಾಯಿಲ್ಲ ಮತ್ತೆ ಏನು ಒಬ್ರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಮಾತಾಡೊ ದ್ದನ್ನೇ ಬಿಟ್ಟಿದ್ದಾರೆ ಮೊಬೈಲಿಂದ ಮೊಬೈಲ್ ಕೈಲಿ ಯಾವಾಗಲೂ ಮೊಬೈಲ್ ಮೊಬೈಲ್ ಮೊಬೈಲ್ ಮೊಬೈಲನ್ನ ಇಟ್ಕೊಂಡು ಎಷ್ಟೋ ಜನ ದಾರಿಲಿ ಹೋಗುವಾಗ ಪ್ರಯಾಣ ಮಾಡುವಾಗ ಗಾಡಿಲಿ ಹೋಗುವಾಗ ಮೊಬೈಲ್ ಇಟ್ಕೊಂಡೆ ಮಾತಾಡ್ಕೊಂಡು ಹೋಗ್ತಾರೆ ಅದರಿಂದ ಹಲವಾರು ಅಪಘಾತಗಳು ಆಗ್ತವೆ ಮೊಬೈಲ್ ಮೊಬೈಲ್ ಅದಕ್ಕೆ ಇಯರ್ ಫೋನ್ ಕಿವಿಲಿ ಹಾಕೊಳ್ತಾರೆ ಮೊಬೈಲ್ ಜೇಬಿನಲ್ಲಿಟ್ಕೊಂಡು ಪರ್ಸಲ್ಲಿ ಇಟ್ಕೊಂಡು ಮಾತಾಡ್ಕೊಂಡು ಹೋಗುವಾಗ ಅವ್ರೇನು ಮಾಡ್ತಾಯಿದ್ದೀವಿ ಎಲ್ಲಿ ಹೋಗ್ತಾಯಿದ್ದೀವಿ ಅನ್ನೋ ಒಂದು ಪ್ರಜ್ಞೆ ಇಲ್ದೇನೇ ಅವರು ಪ್ರಯಾಣ ಮಾಡಿ ಅಪಘಾತಕ್ಕೆ ಒಳಗಾಗ್ತಾರೆ ಮೊಬೈಲು ತುಂಬ ಕೆಟ್ಟ ಪರಿಣಾಮ ಬೀರ್ತಾಯಿದೆ ಅಂತ ನಾನು ಹೇಳ್ತೀನಿ